ನಮ್ಮ ಚಿಕ್ಬಳ್ಳಾಪುರ ಜಿಲ್ಲೆಯಲ್ಲಿ ಯಾವಾಗಲೂ ಏನಂದ್ರೆ ಈ ಹವಾಗುಣದ್ದು ವಾಯುಗುಣದ್ದು ತುಂಬ ಸಮಸ್ಯೆ ಆಗ್ತಿರುತ್ತೆ ಯಾಕಂದರೆ ನಮ್ಮದು ಏನಂದ್ರೆ ಮಳೆಗಾಲದಲ್ಲಿ ಮಳೆಯೇ ಬರೋದಿಲ್ಲ ತುಂಬ ಬಿಸಿಲೇ ಇರುತ್ತೆ ಬೇಸ್ಗೆಯೇ ಅಂತ ಅನಿಸುತ್ತೆ ಹಾಗಾಗಿ ನಾವು ಯಾರೂ ರೈತರು ಬೆಳೆ ಬೆಳೆಯೋಕಾಗಲ್ಲ ತುಂಬ ಏನು ಅಂದರೆ ಒಂದು ಸರಿ ಮಳೆ ಬರುತ್ತೆ ಆ ಮಳೆಯ ನೆನ್ ಇದು ಮಾಡ್ಕೊಂಡು ಏನಾದರೂ ಯಾರಾದರೂ ಹೋಗಿ ಬಿತ್ತಿದಾಗ ಮಳೆಯೇ ಬರೋದಿಲ್ಲ ಮತ್ತು ಏನಂದ್ರೆ ಒಂದು ಹದಿನೈದು ದಿನ ತಿಂಗಳು ಏನಾದರೂ ಫುಲ್ ಬಿಸ್ಲು ಬಂದು ಹಾ ಬಂದಿರೋ ಮೊಳಕೆ ಸಹ ಹೊರಟೋಗ್ಬಿಡತ್ತೆ ಆ ಥರ ಆಗಿರುತ್ತೆ ಕೆಲ್ವೊಂದು ಟೈಮಲ್ಲಿ ಏನಂದರೆ ಮಳೆಯೇ ಇರೋಲ್ಲ ಈ ಥರ ಆಗುತ್ತೆ ಕೆಲ್ವೊಂದು ಟೈಮಲ್ಲಿ ಚೆನ್ನಾಗಿ ಹೋಗಿ ಎಲ್ಲ ಚೆನ್ನಾಗಿ ಬಿತ್ತಿರ್ತಾರೆ ಒಳ್ಳೆಯ ಫಸ್ಲೆಲ್ಲಾ ಬಂದಿರುತ್ತೆ ಇನ್ನೇನು ಒಂದು ಹದಿನೈದು ದಿನ್ದಲ್ಲಿ ಫಸ್ಲೆಲ್ಲ ಹೋಗಿಬಿಟ್ಟು ಕೈಗೆ ತಗೊಬೇಕು ಆ ಟೈಮಲ್ಲಿ ಏನಂದ್ರೆ ಫುಲ್ ಮಳೆ ಬಂದುಬಿಡುತ್ತೆ ಅದು ಏನಂದ್ರೆ ಜಾನ್ವರಿ ಫೆಬ್ರವರಿ ಟೈಮಲ್ಲಿ ಬೆಳೆ ತಗೊಬೇಕಾಗಿರೊ ಟೈಮಲ್ಲಿ ಫುಲ್ ಮಳೆ ಬಂದುಬಿಟ್ಟು ಎಲ್ಲ ಕೊಚ್ಕೊಂಡು ಹೋಗಿರೊ ಅಂಥದ್ದನ್ನು ನಾವು ನೋಡಿದ್ದೀವಿ ಈ ಥರ ಏನಂದ್ರೆ ಪ್ರತಿ ವರ್ಷವೂ ಏನಂದ್ರೆ ಚಿಕ್ಬಳ್ಳಾಪುರದಲ್ಲಿ ಒಂತರಾ ಒಂದು ಸರಿ ಏನಂದ್ರೆ ಮಳೆ ಬರೋಲ್ಲ ಒಂದ ಸರಿ ಮಳೆ ಬರುತ್ತೆ ಮಳೆ ಬಂದಾಗ ಹೀಗಾಗುತ್ತೆ ಮಳೆ ಬರದೇ ಇದ್ದರೆ ಬೆಳೆ ಎಲ್ಲ ಹಾಳಾಗುತ್ತೆ ಈ ಥರ ಪರಿಸ್ಥಿತಿ ನಮ್ಮಲ್ಲಿ ತುಂಬ ಇದೆ